ಇತ್ತೀಚೆಗೆ ನಾನೊಂದು ಆನ್ಲೈನಲ್ಲಿ ಒಂದು ಪ್ರೊಡೆಕ್ಟ್ ನೋಡಿದೆ ಫ್ಯಾರ್ನೆಸ್ ಕ್ರೀಮ್ ನೋಡಿದಾಗ ಅದನ್ನ ನನಗೆ ಪರ್ಚೆಸ್ ಮಾಡಬೇಕನ್ನೋ ಆಸೆ ಆಯಿತು ಮತ್ತೆ ಅದರ ರಿವೀವ್ಸ್ ಎಲ್ಲ ನೋಡಿದೆ ರಿವೀವ್ಸ್ ನೋಡಿ ಆನ್ಲೈನಲ್ಲಿ ಪರ್ಚೆಸ್ ಮಾಡಿದೆ ನಾನು ಆರ್ಡರ್ ಮಾಡಿ ಒಂದು ಒಂದು ಥ್ರೀ ಫೋರ್ ಡೇಸಲ್ಲಿ ಅದು ಬಂತು ನನಗೆ ಪ್ರೊಡಕ್ಟ್ ಬಂದು ಆ ಪ್ರಾಡಕ್ಟನ್ನು ಉಪಯೋಗ ಕೂಡ ಮಾಡಿದೆ ಒಂದು ಹದಿನೈದು ದಿನದಲ್ಲಿ ಅದರ ರಿಸಲ್ಟ್ ನನಗೆ ಚೆನ್ನಾಗಿ ಬಂತು ಆ ಕ್ರೀಮನ್ನು ಉಪಯೋಗ ಮಾಡಿದ ನಂತರ ನನ್ನ ಮುಖದಲ್ಲಿ ಸ್ವಲ್ಪ ಫ್ಯಾರ್ನೆಸ್ ಜಾಸ್ತಿ ಬಂದಾಗಿತ್ತು ನೋ ಅದನ್ನು ನಾನು ನೋಡಿ ನನ್ನ ಫ್ರೆಂಡ್ಸ್ ಕೂಡ ಕೇಳಿದರು ಮುಖದಲ್ಲೇನೊ ಬದಲಾವಣೆಯಾಗಿದೆ ಅದಕ್ಕೆ ನಾನು ಹೇಳಿದೆ ನಾನು ಆನ್ಲೈನಲ್ಲಿ ಒಂದು ಪ್ರೊಡಕ್ಟ್ ನೋಡಿದೆ ಅದನ್ನ ಆರ್ಡರ್ ಮಾಡಿದೆ ಮತ್ತೆ ಅದು ಬಂದಮೇಲೆ ನಾನು ಯೂಸ್ ಮಾಡಿದೆ ಹದಿನೈದು ದಿವಸದಲ್ಲಿ ಯೂಸ್ ಮಾಡಿದಾಗ ಅದರ ರಿಸಲ್ಟ್ ಕೂಡ ನನಗೆ ಒಳ್ಳೇದು ಬಂದಿದೆ ಮತ್ತೆ ನಾನು ಅವರಿಗು ರೆಫರ್ ಮಾಡಿದೆ ಇದನ್ನು ಯೂಸ್ ಮಾಡಿ ನೀವು ನೀವು ಕೂಡ ಉಪಯೋಗ ಮಾಡಿದರೆ ಸ್ವಲ್ಪ ಫೇರ್ನೆಸ್ ಬರ್ತದೆ ಈ ಫೇರ್ನೆಸ್ ಕ್ರೀಮ್ ಬಗ್ಗೆ ನಾನು ರಿವೀವ್ಸ್ ನೋಡಿದಾಗಲೆ ನನಗೆ ಅದರಲ್ಲಿ ರಿವೀವ್ಸ್ ಒಳ್ಳೆದಿತ್ತು ನೋಡಿ ಪರ್ಚೇಸ್ ಮಾಡಿದಾಗಲು ನನಗೆ ನಾನು ತಕೊಂಡ ವಸ್ತುವಿಗೆ ನನಗೆ ನಾನು ಕೊಟ್ಟ ಹಣಕ್ಕೆ ಸಾರ್ಥಕಾಯ್ತಂತ ಅನಿಸ್ತು ಅನಿಸ್ತು ಮತ್ತೆ ಇನ್ನು ಕೂಡ ಅದನ್ನು ಆರ್ಡರ್ ಮಾಡಿ ಇನ್ನು ಕೂಡ ಉಪಯೋಗ ಮಾಡಿ ಫ್ಯಾರ್ನೆಸ್ಸು ಮುಖದ ಫ್ಯಾರ್ನೆಸ್ ಸ್ವಲ್ಪ ಜಾಸ್ತಿ ಮಾಡಬೇಕನ್ನೊ ಆಸೆ ಕೂಡ ನನಗಿದೆ ಅದರಿಂದಾಗಿ ಇನ್ನು ಕೂಡ ಪ್ರೊಡಕ್ಟ ಇನ್ನೊಂದು ಮುಗಿದ ತಕ್ಷಣನೇ ಅದಕ್ಕಿಂತ ಮೊದಲೆ ಆರ್ಡರ್ ಮಾಡಿ ನಾನು ತರಿಸಬೇಕು ನಾನು ಫ್ಯಾರ್ನೆಸ್ ಕ್ರೀಮ್ ತುಂಬ ಸಮಯದಿಂದ ಬೇರೆ ಬೇರೆ ಫ್ಯಾರ್ನೆಸ್ ಕ್ರೀಮ್ ಯೂಸ್ ಮಾಡಿದೆ ಆದರೆ ನಾನು ಈ ಫ್ಯಾರ್ನೆಸ್ ಕ್ರೀಮಲ್ಲಿ ನನಗೆ ನಿಜವಾಗಿ ರಿಸಲ್ಟ ನೋಡಿದೆ ನಾನು ಟಿವಿಯಲ್ಲಿ ಬರುವ ಅದೆಷ್ಟೋ ಫ್ಯಾರ್ನೆಸ್ ಕ್ರೀಮ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಆದರೆ ಅದಕ್ಕೆಲ್ಲ ಕಮ್ ಅದನ್ನು ಹೋಲಿಕೆ ಮಾಡಿದರೆ ಈ ಫ್ಯಾರ್ನೆಸ್ ಕ್ರೀಮ್ ನನಗೆ ತುಂಬ ತುಂಬ ಅಂದರೆ ತುಂಬ ರಿಸಲ್ಟ್ ಕೊಟ್ಟಿದೆ ನನಗೆ ನಿಜವಾಗಿ ಖುಷಿಯಾಯ್ತು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪೆನಿಗು ನಾನು ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಇನ್ನು ಬೇರೆಯವರಿಗು ಕೂಡ ನಾನು ರೆಫರ್ ಮಾಡ್ತೀನಿ ರೆಫರ್ ಮಾಡಿ ಯಾರಿಗಾದರು ಇದರಿಂದ ಉಪಕಾರ ಆದರೆ ನನಗೂ ಒಳ್ಳೇದು ಉಪಯೋಗ ಮಾಡಿದವರಿಗೂ ಒಳ್ಳೇದಂತ ನನ್ನ ಭಾವನೆ